ನಾನು ನಮ್ಮ ಶಾಲೆಯಲ್ಲಿ ನಡೆಸುತ್ತಿದ್ದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ನನಗೆ ನೃತ್ಯ ಮಾಡುವುದರಿಂದ ತುಂಬ ಸಂತೋಷವಾಗುತ್ತದೆ ನನಗೆ ನೃತ್ಯವನ್ನು ಮಾಡಿದಾಗ ಒಳ್ಳೆ ಮೆಚ್ಚುಗೆ ಸಿಕ್ಕಿತ್ತು ನನಗೆ ನೃತ್ಯದಿಂದ ಒಳ್ಳೆಯ ಅನುಭವವೂ ಆಗಿತ್ತು ಮತ್ತೆ ಏನ ಏನಾದರೂ ಅಂಥ ಆಪರ್ಚುನಿಟಿ ಸಿಕ್ಕರೆ ನಾ ನಾನು ಆ ನೃತ್ಯದಲ್ಲಿ ಆ ನೃತ್ಯವನ್ನು ಮಾಡೋಕ್ಕೆ ಪ್ರಯತ್ನಪಡ್ತೀನಿ ಆಪರ್ಚುನಿಟಿನ ಉಪಯೋಗಿಸಿಕೊಳ್ತೀನಿ ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಲು ತುಂಬ ಇಷ್ಟಪಡುತ್ತೇನೆ ನನಗೆ ನೃತ್ಯವೆಂದರೆ ತುಂಬ ಖುಷಿಯಾಗುತ್ತೆ ನಾನು ಮಾಡೋಕ್ಕೆ ರೆಡಿ ನೃತ್ಯದಿಂದ ಹಲವಾರು ಉಪಯೋಗಗಳಿವೆ ನೃತ್ಯವೆಂದರೆ ನನಗೆ ತುಂಬ ಇಷ್ಟ